ಹಲೋ ಹಲೋ ಆಂ ಹೌದು ಹೌದು ನಾವೇ ಪ್ರಸನ್ನ ಹೌದು ಹೇಳಿ ಔ ಹೌದ್ ಹೌದ್ ಹೌದು ಹೌದು ಸರ್ ಹೌದು ಸರ್ ಅದೇ ತಾವು ಯಾರು ಹೇಳಿ ಸಾರ್ ಸರಿ ಸಾರ್ ಸರಿ ಸಾರ್ ಹಾಂ ಸರಿ ಸಾರ್ ಸರಿ ಸಾ ಹೌದು ಸರ್ ಹೌದು ಸರ್ ಹೌದು ಸರ್ ಹಾಂ ಹೌದು ಸಾರ್ ಸರ್ ಈಗ ಏನಾಗಿದೆ ಅಂದರೆ ಸ್ವಲ್ಪ ಬಾಳೆಹಣ್ಣು ಇವಾಗೆಲ್ಲ ಕಮ್ಮಿ ಮಾಡ್ಬಿಟ್ಟಿದ್ದೀವಿ ಸರ್ ಅದನ್ನ ಯಾಕೆ ಅಂದರೆ ಬೆಲೆ ಜಾಸ್ತಿ ಆಗೋಯಿತು ಖರ್ಚ್ಗಳು ಜಾಸ್ತಿ ಆಯಿತು ನಾವು ಬೆಳೆಸ್ಬೇಕಾದ್ರೆ ನಮಗೆ ಬೆಳೆದಂಥ ಖರ್ಚು ನಮಗೆ ಸಿಗ್ತಾಯಿಲ್ಲ ಅದರಿಂದ ಸ್ವಲ್ಪ ಖರ್ಚು ಮಾ ಇದಾಗಿ ಎಲ್ಲ ಕಮ್ಮಿಯಾಗಿಬಿಟ್ಟಿದೆ ತಮ್ಗೆ ಈಗ ಎಷ್ಟು ಬೇಕಾಗುತ್ತೆ ಅಂತ ಒಂದು ಕ್ವಾಂಟಿಟಿ ಹೇಳಿದ್ರೆ ನಾನು ಅದನ್ನ ನೋಡ್ತೀನಿ ನಮ್ಮಲ್ಲಿದ್ದರೆ ಅರೇಂಜ್ಮೆಂಟ್ ಮಾಡ್ಕೊಡ್ತೀನಿ ಅದನ್ನು ಎಷ್ಟು ಜನ ಅಷ್ಟು ಅಂದರೆ ನಿಮಗೆ ಬೇಕಾಗಿರೋಂಥ ಹಣ್ಣು ಎಷ್ಟು ಬೇಕು ಅನ್ನೋದನ್ನು ಹೇಳಿ ಸರ್

ಆರು ಸಾವಿರ ಬೇಕಾಗ್ಬೋದು ಅಲ್ಲವ ಸರ್ ಸ್ವಲ್ಪ ನಾನು ತೋಟಕ್ಕೇ ಹೋಗಿಲ್ಲ ಸರ್ ಈಗ ಅಂದರೆ ಯಾವತ್ತು ಬೇಕಾಗುತ್ತೆ ಸರ್ ಈಗ ಇನ್ನೊಂದು ವಾರ ಇದೆಯಾ ಸರಿ ಇವತ್ತು ಏನು ಇವತ್ತು ಗುರುವಾರ ಅಂದರೆ ನೆಕ್ಸ್ಟು ಗುರುವಾರ ಕೊಡ್ಬೋದ ಸರ್ ನಿಮಗೆ ಹೌದಾ ಬುಧವಾರಕ್ಕೇನ ಬುಧವಾರ ಅಂದರೆ ನಾವು ಬುಧವಾರ ಕೊಡಕ್ಕಾಗಲ್ಲ ಮುಂಚಿತ್ವಾಗಿ ಕೊಡಬೇಕಾಗತ್ತೆ ಟೈಮ್ ಸಾಲಲ್ಲವೇನೋ

ಸೋಮವಾರ ಸೋಮವಾರ ಮಂಗಳ್ವಾರ ಮಂಗಳ್ವಾರ ಇದು ಮಾಡ್ಕಬೇಕು ಸರ್ ಅದು ತೋಟದಲ್ಲಿ ನೋಡಿ ಹಣ್ಣು ಯಾವ ರೀತಿ ಆಗಿದೆ ಎಷ್ಟಾಗಿದೆ ನೋಡ್ಬೇಕು ಸಾರ್ ನೋಡ್ಬಿಟ್ಟು ಅದನ್ನು ನಿಮಗೆ ಮತ್ತೆ ಕಾಲ್ ಮಾಡಿ ಹೇಳಲಾ ಸರ್ ನಾನು ಹಾಂ ಅದು ನೀವು ಹೆಂಗ್ ಹೇಳ್ತೀರ ಹಂಗೆ ನನ್ನಲ್ಲಿ ಹಣ್ಣು ಎಷ್ಟಿದೆ ಅಂತ ಅದನ್ನು ನೋಡಿಬಿಟ್ಟು ಇಲ್ಲ ಕಮ್ಮಿಯಾಯಿತು ಅಂದರೆ ಇದಾಗುತ್ತೆ ನಿಮ್ಗೆ ಮಾಡ್ಕೊಡ್ತೀನಿ ಸರ್ ಅದನ್ನ

ಸರಿ ಆಂ ಅದ್ರ ಕಾಸ್ಟ್ ಏನಿರುತ್ತೆ ಅದನ್ನ ಇದು ಮಾಡ್ಬೇಕು ಸರ್ ಅದು

ಟ್ರಾನ್ಸ್ಪೋರ್ಟಿಂಗ್ ಚಾರ್ಜು ಇನ್ಕ್ಲೂಡ್ ಆಗುತ್ತೆ ಅದು ಅದು

ಸರಿ ಆಂ ನಿಮಗೆ ಒಂದು ಇದಾಗುತ್ತೆ ಸರ್ ಹಾಂ ಸರಿ ಸರ್ ಸರಿ ಸರ್ ಸರಿ ಸರ್ ಹಾಂ ಮಾಡಿಕೊಡ್ತೇನೆ ಬಿಡಿ ಸರ್ ಆಯಿತು ಸರ್ ಆಯಿತು ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡಿ ನಿಮಗೆ ಅದ್ರ ಬಿಲ್ ಹಾಕಿ ಕಳ್ಸಿಕೊಟ್ಟಿರ್ತೀನಿ ಹಾಂ ಓಕೆ ಸರ್ ಓಕೆ ಸರ್ ಮತ್ತೆ ಮಾಡ್ತೇನೆ ಬಿಡಿ ಸರ್ ಹಾಂ ನಮಸ್ಕಾರ ಹಾಂ ಸರಿ ಸರ್ ಸರಿ ಸರ್ ಅದು ಇದು ಮಾಡ್ಬಿಟ್ಟು ಅದೆ ಕಳ್ಸ್ಕೊಡ್ತೀನಿ ನಾಳೆ ಹಾಂ ಬ ನಾಳೆ ಪೋನ್ ಮಾಡ್ತೀನಿ ಬಿಡಿ ಸರ್ ಅದು ನಿಮಗೆ ನಾಳೆ ಫೋನ್ ಮಾಡಿ ನಿಮಗೆ ವಿಷಯ ತಿಳಿಸ್ತೇನೆ ಆಯಿತು ಸರ್ ನಮಸ್ಕಾರ ಓಕೆ ಧನ್ಯವಾದಗಳು ಓಕೆ ಸರ್ ಓಕೆ